ನಾನು ಎಸ್ ಎಲ್ ಸಿ ಮಾಡಿದ್ದೇನೆ ನನಗೆ ಶಾಲೆಯಲ್ಲಿ ನಂಗೆ ತುಂಬ ಇಷ್ಟಾತಿತ್ತು ಮ್ಯಾಕ್ಸ್ ಮ್ಯಾಕ್ಸಂದರೆ ನಂಗೆ ತುಂಬ ಇಷ್ಟ ಯಾವುದ್ಸ ಲೆಕ್ಕ ಕೊಟ್ಟರು ನಾನು ತುಂಬ ಚೆನ್ನಾಗ್ ಮಾಡ್ತಿದ್ದೆ ಯಾವುದು ಅದು ಯಾಕಂದರೆ ನಾನು ತುಂಬ ಮ್ಯಾಕ್ಸಂದರೆ ತುಂಬ ತುಂಬ ಇಷ್ಟ ಮ್ಯಾಕ್ಸಲ್ಲಿ ಎಲ್ಲ ಲೆಕ್ಕಗಳಾಗ್ಬೋದು ಅಕೌಂಟುಗಳೆಲ್ಲ ಚಕ್ ಮಾಡ್ಕೊಂಡು ಚೆನ್ನಾಗಿ ಓದಿಕೊಂಡಿರ್ಬೋದು ಶಾಲೆಯನ್ನು ತುಂಬ ಕ್ಲೀನಾಗಿಟ್ಕೊಬೇಕು ಶಾಲೆ ಒರೆಸಿ ಎಲ್ಲ ನೀಟಾಗಿಟ್ಕೊಬೇಕು ಶಾಲೆ ನೀಟಾಗಿದ್ರೆ ಮಕ್ಳುಗೆ ಖುಷಿ ಆಗುತ್ತೆ ತಿರ್ಗ ನನಗೆ ಸೈನ್ಸಂದ್ರೆ ತುಂಬ ಇಷ್ಟ ಸೈನ್ಸಲ್ಲಿ ಸೈನ್ಸ್ ಓದಬೇಕಂದ್ರು ತುಂಬ ಇಷ್ಟ ಸಮಾಜ ಎಲ್ಲಾ ನನಗೆ ತುಂಬ ಇಷ್ಟ ಶಾಲೆಗೋಗ್ಬೇಕಂದ್ರೆ ತುಂಬ ಇಷ್ಟ ನಾ ಶಾಲೆಗೋಗ್ಬೇಕಾದರೆ ನಾನು ಮ್ಯಾಕ್ಸಲ್ಲಿ ಏಯ್ಟಿ ಪರ್ಸೆಂಟ್ ಬಂದಿತ್ತು ಮ್ಯಾಕ್ಸ್ ಓದಬೇಕಾದ್ರು ತುಂಬ ಇಷ್ಟ ನಾನು ಶಾಲೆಗೋಗ್ಬೇಕಾದರೆ ನನ್ಗೆ ಏ ದೇವರೇ ಮ್ಯಾಕ್ಸಂದರೆ ನನ್ಗೆ ಇಷ್ಟ ಮ್ಯಾಕ್ಸ್ ಲೆಕ್ಕ ಕೊಟ್ಟರೆ ನಾನೇ ಫಸ್ಟ್ ಬರ್ತಿದ್ದೆ ಮ್ಯಾಕ್ಸ್ ಶಾಲೆನಲ್ಲಿ ನಾನೇ ಫಸ್ಟ್ ಕ್ಲಾಸ್ಗೆಲ್ಲ ನಾನೇ ಲೀಡ್ರಾಗಿದ್ದೆ ಮ್ಯಾಕ್ಸಲ್ಲಿ ಮ್ಯಾಕ್ಸಂದರೆ ನಂಗೆ ತುಂಬ ಅಂದರೆ ಇಷ್ಟ ಆಮೇಲೆ ಕ್ಲಾಸ್ನ ಒರೆಸಿ ನೀಟಾಗಿಡಬೇಕಂದ್ರೆ ನಂಗೆ ತುಂಬ ಇಷ್ಟ ನಾನು ಎಲ್ಲಾರಿಗು ಹೇಳ್ತಿದ್ದೆ ಕ್ಲಾಸ್ ನೀಟಾಗಿಟ್ಕೊಳ್ರಿ ಕ್ಲಾಸ್ ನೀಟಾಗಿಟ್ಕೊಳ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿಟ್ಕೊಳ್ರಿ ಅಂತೆಲ್ಲ ಹೇಳ್ತಾಯಿದ್ದೆ ನಾನು ಕ್ಲಾಸ್ ನೀಟಾಗಿದ್ರೆ ನನಗಿಷ್ಟ ನಾನು ಎಸ್ ಎಸ್ ಎಲ್ ಸಿ ಓದಿದೀನಿ ಮ್ಯಾಕ್ಸಂದರೆ ನನಗೇ ಮ್ಯಾಕ್ಸ್ ಮಾಡಬೇಕು ಅಂದರೆ ನಂಗದು ಎಕ್ಸಾಮ್ಗಳಲ್ಲಿ ಮ್ಯಾಕ್ಸಲ್ಲಿ ತುಂಬ ಮಾರ್ಕ್ಸ್ ಬರ್ತಾಯಿತ್ತು ಲೆಕ್ಕ ಅಲ್ಲಿ ಅಂದರೆ ನಾನೇ ಫಸ್ಟಾಗಿದ್ದೆ